ನಾವೀಗ ಎರಡು ಸಾವಿರ ದಶಕಗಳಲಿದ್ದೇವೆ ಆದರೂ ಹೆಣ್ಣು ಭ್ರೂಣ ಹತ್ಯೆ ಈವರೆಗೂ ಮುಗಿದಿಲ್ಲ ಈವರೆಗೂ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡೋದು ನಿಲ್ಲಿಸಿಲ್ಲ ಇದೊಂದು ಘೋರ ಅಪರಾಧ ಹೆಣ್ಣು ಮಕ್ಕಳು ಹುಟ್ಟಿದರೇನಾಯಿತು ಹೆಣ್ಣು ಮನೆಯ ಕಣ್ಣು ಅದನ್ನು ಎಲ್ಲರೂ ಮರೆತಿದ್ದಾರೆ ನಮಗೆ ಈಗ ಸಂತತಿ ಉದ್ದಾರ ಆಗಬೇಕು ನಮಗೆ ಪುರುಷ ಪ್ರಧಾನವಾದ ಸಂತಾನ ಬೇಕು ಎಲ್ಲರೂ ಈಗ ಪುರುಷ ಪುರುಷ ಪುರುಷ ಎನ್ನೋದ್ರಲ್ಲೇ ತಲ್ಲೀನರಾಗಿದ್ದಾರೆ ಅದು ಮೊದಲಿನಿಂದಲೂ ನಡೆದುಕೊಂಡುಬಂದಿದೆ ಮೊದಲಿನಿಂದಲೂ ಅದರ ಕಡೆಗೆ ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ಅಥವಾ ಒಳ್ಳೊಳ್ಳೆ ರಾಜಕಾರಣಿಗಳಾಗಿರಬೇಕು ಆದರೆ ಬಗ್ಗೆ ಮಾತು ಎತ್ತಿದ್ದಾರೆ ಅಂದರೆ ನಾವು ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರ್ದು ನಾವೀಗ ಹೊಟ್ಟೆಯೊಳಗಿರುವ ಭ್ರೂಣ ಹೆಣ್ಣೋ ಗಂಡೋ ಅಂತ ಹೇಳೋದು ಈಗಲೂ ಅಪರಾಧ ಆದರೂ ಈಗ ಹೆಣ್ಣು ಮಗು ಹುಟ್ಟಿದಕೂಡ್ಲೇ ಎಲ್ಲಿ ಅಂದರಲ್ಲಿ ಬಿಸಾಡೋದು ಎಲ್ಲಿಯೋ ಅನಾಥಾಶ್ರಮದ್ ಕಡೆ ಬಿಡುವುದು ಅಥವಾ ಅಲ್ಲಿ ಆ ಹುಟ್ಟಿದಲ್ಲಿ ಆಸ್ಪತ್ರೆಯಲ್ಲಿ ಬಿಟ್ಟು ಬರೋದು ಒಂದುವೇಳೆ ವಿಷಯ ಗೊತ್ತಾದಕೂಡ್ಲೇ ಆಗಲೇ ಆ ಭ್ರೂಣ ಹತ್ಯೆ ಮಾಡೋದು ಇದೆಲ್ಲ ನಮ್ಮ ಪ ಸಮಾಜದಲ್ಲಿ ನಡೀತಾನೆ ಇದೆ ಇದಕ್ಕೆ ನಾವು ಎಷ್ಟು ಹೇಳಿದರೂ ಸಾಕಾಗ್ತಾಯಿಲ್ಲ ಎಷ್ಟೇ ಧ್ವನಿ ಎತ್ತಿದರೂ ಸಾಗ್ತಾಯಿಲ್ಲ ಇದು ನಿನ್ನೆ ಮೊನ್ನೆಯಿಂದ ನಡೆತಿದ್ದದಂತಲ್ಲ ಇದು ಅನಾದಿಕಾಲದಿಂದಲೂ ಹೆಣ್ಣು ಭ್ರೂಣ ಹತ್ಯೆ ಎಂಬುವುದು ಅನಾದಿಕಾಲದಿಂದಲೂ ನಡೀತಾ ಬರ್ತಾ ಉಂಟು ಈಗಲೂ ನಡೆಯುತ್ತಿದೆ ಎಂಬುದು ವಿಪರ್ಯಾಸ